ನಮ್ಮ ಚಿತ್ರದುರ್ಗದಲ್ಲಿ ಶಿಕ್ಷಣ ಕಲಿಯಲು ತುಂಬಾ ಅವಕಾಶಗಳಿವೆ ಏಕೆಂದರೆ ನಮ್ಮ ಚಿತ್ರದುರ್ಗದಲ್ಲಿ ತುಂಬ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಮತ್ತು ಕೆಲವೊಂದು ತುಂಬಾ ಗೋವ್ ಸರ್ಕಾರಿಯಿಂದ ಬಂದಿರುವಂಥ ಏನಪ್ಪಾ ಅವಕಾಶಗಳನ್ನು ನಮ್ಮ ಚಿತ್ರದುರ್ಗದಲ್ಲಿ ಮಾಡುತ್ತಿದ್ದಾರೆ ಹಾಗೆ ಈಗ ಒಂದು ಸ ಕೆಲವೊಂದು ಸಂಸ್ಥೆಗಳಲ್ಲಿ ಯಾವುದು ಉಚಿತವಾಗಿ ಏನೂ ಕ್ ಶಿಕ್ಷಣ ಕಲಿಯೋದು ಮತ್ತು ಯಾವುದೇ ಒಂದು ಕೆಲಸವನ್ನು ಕಲಿಯೋದಕ್ಕೆ ನಮ್ಮ ದುರ್ಗದಲ್ಲಿ ಅವಕಾಶ ನೀಡಿದ್ದಾರೆ ಮತ್ತು ಈಗಿನ ಶಿಕ್ಷಣವು ಹೇಗಿದೆಯೋ ಅದೇ ಥರ ಮುಂದೆ ಕೂಡ ಶಿಕ್ಷಣಗಳನ್ನು ನಡೆಯಬೇಕೆಂದು ನಮ್ಮ ಚಿತ್ರದುರ್ಗದ ಜಿಲ್ಲಾ ಅಧಿಕಾರಿ ಆದಂತಹ ಅವರು ಅವಕಾಶ ನೀಡ್ಕೊ ನೀಡ್ತಾ ಇದ್ದಾರೆ ಮತ್ತು ಪರೀಕ್ಷೆಗೆ ನಮ್ಮ ಚಿತ್ರದುರ್ಗದಲ್ಲಿ ಪರೀಕ್ಷೆಗೆ ಹೇಗೆ ತಯಾರಿ ಮಾಡುತ್ತಿದ್ದ ಇದ್ದಾರೆ ಅಂದರೆ ಕಳೆದ ಮೂರು ನಾಲ್ಕು ವರ್ಷದ ಇಂದಿನ ಯಾವುದು ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಬಂದು ಅದನ್ನು ಚೆನ್ನಾಗಿ ಅವರಿಗೆ ಓದಿಕೊಂಡು ಬರಲು ಹೇಳುತ್ತಾರೆ ಮತ್ತು ಓದಿಕೊಂಡು ಬಂದ ನಂತರ ಅದನ್ನು ಅವರ ಹತ್ರ ಚೆನ್ನಾಗಿ ಓದಿಸಿ ಮತ್ತು ಅವರನ್ನು ಅವರ ಹತ್ರನೇ ಬರೆಸಿ ಅವರನ್ನು ಚೆನ್ನಾಗಿ ಪರೀಕ್ಷೆಗೆ ತಯಾರಿಯನ್ನು ಮಾಡುತ್ತಾರೆ ಮತ್ತು ಅಲ್ಪ ಸ್ವಲ್ಪ ಸಹಾಯ ಕೂಡ ಮಾಡುತ್ತಾರೆ ಯಾವುದು ನಮಗೆ ಗೊತ್ತಿರೋದಿಲ್ಲವೋ ಅದರ ಬಗ್ಗೆ ನಮಗೆ ಶಿಕ್ಷಕರು ಆದಂಥವರು ನಮಗೆ ಹೇಳಿಕೊಡುತ್ತಾರೆ ಹೇಗೆಂದರೆ ಈ ಈ ಕ್ವೆಶನ್ ಈ ಪ್ರಶ್ನೆಯಲ್ಲಿ ನಮಗೆ ಯಾವುದಾದರೂ ಒಂದು ಇದಿತ್ತು ಅಂದರೆ ಅದನ್ನು ನಾವು ಶಿಕ್ಷಕರಾದವರಿಗೆ ಕೇಳಿದ್ವಿ ಅಂದರೆ ಅವರು ನಮಗೆ ಅದನ್ನು ಎಲ್ಲವನ್ನು ಹೇ ಅಚ್ಚುಕಟ್ಟಾಗಿ ಹೇಳಿಕೊಡುತ್ತಾರೆ ಮತ್ತು ಖಾಸಗಿ ಶಾಲೆ ಗಳು ಮತ್ತು ಸ್ಥಿತಿಗಳು ಹೇಗಿವೆ ಅಂದರೆ ಕೆಲವೊಂದು ಖಾಸಗಿ ಶಾಲೆಗಳ ಸ್ಥಿತಿಗಳು ತುಂಬಾ ಚೆನ್ನಾಗಿದೆ ಇನ್ನೂ ಕೆಲವೊಂದು ಶಾಲೆಗಳಲ್ಲಿ ಖಾಸಗಿಯ ಶಾಲೆಗಳ ಸ್ಥಿತಿಗತಿಗಳು ತುಂಬಾ ಗಂಭೀರವಾಗಿದೆ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ದಾವೆ ಅದೇ ಇನ್ನು ಸರ್ಕಾರಿ ಕೆಲವೊಂದು ಶಾಲೆಗಳಲ್ಲಿ ತುಂಬ ಚೆನ್ನಾಗಿ ಗೋಡೆಗಳನ್ನು ಕಟ್ಟಿದ್ದಾರೆ ಮತ್ತು ಹೇಗೆ ಈ ಬೇರೆ ಬೇರೆ ಕಾಲೇಜು ಸ್ಕೂ ಸ್ಕೂಲ್ ಶಾಲೆಗಳು ಇದ್ದಾವೋ ಅದೇ ಥರ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಮತ್ತು ಪ್ರತಿ ಒಂದು ಲೈಟ್ ಆಗಿರಲಿ ಯಾವುದೇ ಒಂದು ಆಗಿರ್ಲಿ ಎಲ್ಲವನ್ನು ಕೂಡ ಸರ್ಕಾರಿ ಶಾಲೆಗಳಲ್ಲಿ ನೀಡಬೇಕೆಂದು ಹೇಳುತ್ತಾರೆ ಹೀಗೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಸ್ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನ ಬಿಸಿಯೂಟ ಕೂಡ ಕೊಡುತ್ತಾರೆ ಅದೂ ಕೂಡ ಕೆಲವೊಂದು ಶಾಲೆಗಳಲ್ಲಿ ತುಂಬ ಚೆನ್ನಾಗಿ ಮಾಡುತ್ತಾರೆ ಇನ್ನು ಒಂದು ಕೆಲವೊಂದು ಕ ಶಾಲೆಗಳಲ್ಲಿ ತುಂಬ ಕೆಟ್ಟದಾಗಿ ಮಾಡುತ್ತಾರೆ ಏಕೆಂದರೆ ಕೆಲವೊಂದು ಶಾಲೆಗಳಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತದೆ ಅದೇ ಇನ್ನು ಕೆಲವೊಂದು ಶಾಲೆಗಳು ತುಂಬ ಇದು ಶಾಲೆಗಳು ತುಂಬ ಸ್ಥಿತಿಗತಿ ತುಂಬ ಕಡಿಮೆ ಇರುತ್ತದೆ ಹಾಗಾಗಿ ನಮ್ಮ ಖಾಸಗಿ ಮನೆ ಪಾಠಗಳಿಗಿಂತ ಕೌಶಲ್ಯ ಅಭಿವೃದ್ದಿಯೇ ಜಾಸ್ತಿ ಆಗಿರುತ್ತೆ ಹಾಗಾಗಿ ಕೌಶಲ್ಯ ಅಭಿವೃದ್ದಿಯೂ ಕೂಡ ನಮಗೆ ಇರಬೇಕು ಏಕೆಂದರೆ ಕೌಶಲ್ಯವಿದ್ದರೆ ನಮ್ಮ ಹೇಗೆ ನಮ್ಮ ನಾವು ಒಬ್ರ ಹತ್ರ ಚೆನ್ನಾಗಿರ್ತೀವೋ ಅದೇ ಥರ ಎಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಎಲ್ಲ ಕೌಶಲ್ಯ ಅಭಿವೃದ್ದಿ ಮತ್ತು ಅವಕಾಶ ಇರುವ ಸ್ಥಳಗಳಲ್ಲೆಲ್ಲ ನಾವು ಭಾಗವಹಿಸಿ ಕೆಲ ಎಲ್ಲ ಸ್ಥಳಗಳಲ್ಲಿ ನಾವು ಮುಂದುವರಿಬೇಕು ಎನ್ನುವುದೇ ನನ್ನ ಇಚ್ಛೆ ಆಗಿರುತ್ತದೆ